ಒಂಬತ್ತು ಲಕ್ಷದ ಎಂಬತ್ತ ಏಳು ಸಾವಿರದ ಒಂಬೈನೂರ ಹದಿನೆಂಟು ಎಂಬತ್ತ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟು ಒಂಬತ್ತು ಸಾವಿರದ ಐನೂರ ನಲ್ವತ್ತ ಮೂರು ಏಳು ಲಕ್ಷದ ಹದಿಮೂರು ಸಾವಿರದ ಆರ್ನೂರ ಎಪ್ಪತ್ತ ಮೂರು ಅರುವತ್ತ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕು